ಹಾಂ ಹಲೋ ಯಾರು ಮಾತಾಡ್ತಾ ಇರೋದು

ಹಾಂ ಹಲೋ ಯಾರು ಮಾತಾಡ್ತಿರೋದು ಹೇಳಿ ಹಾಂ ರತ್ನಮ್ಮ ಅವರೇ ನಮಸ್ಕಾರ ಹೇಳಿ ಏನಾಗಬೇಕಿತ್ತು ನನ್ನಿಂದ ಹೌದಾ ನಿಮಗೆ ಕಿವಿ ನೋವಿಗೆ ಆಗಿ ನಿಮಗೆ ನನ್ನ ಕಡೆಯಿಂದ ಒಂದು ಮಾರ್ಗದರ್ಶನ ಬೇಕು ನೀವು ಯಾವ ವೈದ್ಯರ ಹತ್ರ ತೋರಿಸಬೇಕು ಅಂತ ಅಲ್ವಾ ಹಾಂ ಸರಿ ಈಗ ನಿಮಗೆ ಖಾಸಗಿ ಆಸ್ಪತ್ರೆ ಬೇಕೊ ಅಥವಾ ಏನಾದರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ತೋರಿಸ್ತೀರಾ ಹಾಂ ಸರಿ ಹಾಗಿದ್ದರೆ ನಾನು ನಿಮಗೆ ಒಂದು ನಾಲ್ಕು ಆಸ್ಪತ್ರೆಯ ಹೆಸರುಗಳನ್ನು ಹೇಳ್ತೀನಿ ಅಲ್ಲಿರೊ ವೈದ್ಯರ ಹೆಸರನ್ನು ಹೇಳ್ತೀನಿ ಈಗ ನೀವು ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ನಾನು ಅಲ್ಲಿ ಹಾಂ ಈಗ ನಾನು ಹಾಗಾದರೆ ನಿಮಗೆ ಮೊದಲು ಆಸ್ಪತ್ರೆಯ ಹೆಸರನ್ನ ಹೇಳ್ತೀನಿ ಈಗ ನಿಮ್ಮ ಮನೆಯ ಸ್ವಲ್ಪ ವಿಳಾಸ ಹೇಳ್ಬೋದಾ ಅಥವಾ ರಸ್ತೆ ಹೇಳಿದರೆ ಸಾಕು ನನಗೆ ಆ ಸಾಧ್ಯವಾದಷ್ಟು ನಿಮಗೆ ಹತ್ತಿರವಾಗಿರೋ ಆಸ್ಪತ್ರೆಯ ಹೆಸರನ್ನೇ ಹೇಳ್ತೇನೆ ಹಾಂ ಸರಿ ಸರಿ ಗೊತ್ತಾಯಿತು ಈಗ ನಿಮಗೆ ಅಲ್ಲಿಂದ ಹತ್ತಿರ ಇರತಕ್ಕಂಥ ಆಸ್ಪತ್ರೆಗಳು ಹೇಳೋದು ಅಂತಂದರೆ ಮೊದಲನೆಯದು ಭಾಗ್ವತ್ ನರ್ಸಿಂಗ್ ಹೋಮ್ ಅಂತಿದೆ ನಿಮಗೆ ಆಯುರ್ವೇದಿಕ್ಕೇ ಬೇಕು ಅಂತ ಹೇಳಿದರೆ ಹಾಂ ಅಲ್ಲಿ ಸಾಧ್ಯ ಇಲ್ಲ ನೀವೇನಾದರೂ ಈಗ ಇಂಗ್ಲೀಷ್ ಮೆಡಿಸಿನ್ ಇಂಥದೆಲ್ಲ ಆದರೆ ಅಲ್ಲಿಗೆ ಹೋಗ್ಬೋದು ನಿಮಗೆ ಆಯುರ್ವೇದಿಕ್ಕೇ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ನಿಮ್ಮ ಮನೆಯಿಂದ ದೂರ ಆಗುತ್ತೆ ಪರವಾಗಿಲ್ವಾ ಇಲ್ಲ ದೂರ ಅಂದರೆ ಏನು ಸಾಗರ ಸಿಟಿ ಒಳಗಡೆಯೇ ನಿಮಗಿದೆ ಅದು ಅಂಥ ದೂರ ಏನಾಗೋದಿಲ್ಲ ನಿಮಗೆ ಜೋಗ ರಸ್ತೆಯಲ್ಲಿ ದೀಪಕ್ ಜೋಗ್ ಅಂತಿದ್ದಾರೆ ಹಾಂ ಅವರು ಆಯುರ್ವೇದಿಕ್ಕು ಅಲ್ಲಿಗೆ ನಿಮಗೆ ಅನುಕೂಲ ಅಂತ ಹೇಳಿದರೆ ಬೇಕೆಂದರೆ ನಿಮಗೆ ಇಂತಹ ದಿನಾಂಕ ನಿಮಗೆ ಅಪಾಯಿಂಟ್ಮೆಂಟನ್ನು ಕೊಡಿಸ್ತೀನಿ ಹಾಂ ನಿಮಗೆ ಅಂಥ ದೂರ ಆಗಲ್ಲ ಆಯುರ್ವೇದಿಕ್ಕನ್ನೇ ನೀವು ಮಾಡೋದಾದ್ರೆ ಅಲ್ಲೇ ಕೊಡಿಸ್ತೀನಿ ಹಾಂ ನಿಮಗೆ ಅದೇ ಅದೇ ಹಾಸ್ಪಿಟಲ್ ಪರವಾಗಿಲ್ಲ ಅಂತ ಹೇಳೋದಾದ್ರೆ ನಾನಲ್ಲಿ ವ್ಯವಸ್ಥೆ ಮಾಡಿಸ್ ಮಾಡ್ತೀನಿ ಇಲ್ಲ ಅಂತ ಹೇಳಿದರೆ ಇಲ್ಲ ನನಗೆ ಬೇರೆ ಮತ್ತೆ ಬೇರೆ ಆ ಆಸ್ಪತ್ರೆ ಹೆಸರು ಹೇಳಬೇಕು ಅಂತ ಹೇಳಿದರೆ ಹಾಗೆ ಹೇಳ್ತೀನಿ ಅದರಲ್ಲೂ ನೋಡಿದ ಹಾಗೆ ನಮ್ಮ ಈ ಊರಲ್ಲಿ ಆಯುರ್ವೇದಿಕ್ಕು ಭಾಳ ಕಡಿಮೆ ಇದ್ದಾರೆ ಅದರಲ್ಲೂ ಆಯುರ್ವೇದಿಕ್ಕಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡೊಂತವ್ರ ಸಂಖ್ಯೆನೇ ಕಡಿಮೆ ಇದೆ ಹಾಗಾಗಿ ಅದು ಬಿಟ್ಟರೆ ನಿಮಗೆ ಇಂಗ್ಲೀಷ್ ಮೆಡಿಸಿನ್ ಏನಿರುತ್ತೆ ಅಂತಹ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಇದೆ ಆದ್ರೂ ಒಂದು ನಾಲ್ಕನ್ನು ಹೇಳ್ತೀನಿ ನೋಡಿ ಇಲ್ಲಿ ಸಂಜೀವಿನಿ ನರ್ಸಿಂಗ್ ಹೋಮ್ ಅಂತಿದೆ ಅದೇನಾದ್ರು ಆಗಬಹುದಾ ನಿಮಗೆ ಇಲ್ಲ ಆಯುರ್ವೇದಿಕ್ ಇಲ್ಲಿ ಸಿಗೋದಿಲ್ಲ ಹಾಂ ಗೊತ್ತಾಯಿತು ನಿಮ್ಮ ಒಲವು ಪೂರ್ತಿ ಆಯುರ್ವೇದ ಆಸ್ಪತ್ರೆ ಕಡೆಯೇ ಇದೆ ನನಗೆ ಅರ್ಥ ಆಯಿತು ಈಗ ಒಂದು ಕೆಲಸ ಮಾಡಿ ಈಗ ಒಂದು ಕೆಲಸ ಏನು ಅಂತಂದರೆ ಈಗ ನೀವು ಸಾಗರದಲ್ಲಿ ನಾನೀಗ ಹೇಳಿದೆನಲ್ಲ ಜೋಗ ರಸ್ತೆಯಲ್ಲಿ ಅಲ್ಲಿ ಡಾಕ್ಟರ್ ದೀಪಕ್ ಜೋಗ್ ಅಂತಿದ್ದಾರೆ ಅವರ ಹತ್ರ ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ತಗೊಳ್ಳಿ ತಗೊಂಡು ನಾನು ನೀವು ಇಂಥ ದಿನಾಂಕ ಅಂತ ಹೇಳಿದರೆ ನಿಮ್ಮ ಕಣ್ವಿಯಂಟ್ ಒಂದು ಟೈಮಿಂಗ್ಸನ್ನು ನಾನಲ್ಲಿ ಬರೆಸ್ತೀನಿ ಇಲ್ಲಿ ನಂತರ ನಿಮಗೆ ಆಗಲಿಲ್ಲ ಅಂತ ಹೇಳಿದರೆ ನಿಮಗಿನ್ನೂ ಉತ್ತಮವಾದ ಆಸ್ಪತ್ರೆ ಬೇಕು ಅಂದರೆ ಇಲ್ಲಿ ಈ ಊರಿನ ಹತ್ತಿರದಲ್ಲೇ ಸಿದ್ದಾಪುರ ಅಂತ ಇದೆ ಬಹುಶಃ ನೀವು ಕೇಳಿರ್ತೀರ ಊರಿನ ಹೆಸರು ಅಲ್ಲಿ ಚೆನ್ನಾಗಿದೆ ಅಲ್ಲಿ ಅಲ್ಲಿಗಿಂತ ನಿಮಗಿನ್ನೂ ಉತ್ತಮವಾಗಿದ್ದು ಬೇಕು ಅಂತ ಹೇಳಿದರೆ ಶಿರಸಿ ಅನ್ನೋ ಊರನ್ನು ಕೇಳಿದ್ದೀರಾ ಅಲ್ಲಿರತ್ತೆ ಇಲ್ಲಿ ಒಂದ್ಸರೆ ತಗೊಂಡು ನೋಡಿ ನಿಮಗೆ ಶೀಘ್ರವಾಗಿ ಗುಣವಾಯಿತು ಅಂತ ಹೇಳಿದರೆ ಸರಿ ಆಗತ್ತೆ ಇಲ್ಲ ಅಂತ ಹೇಳಿದರೆ ಮುಂದ್ವರ್ಸ್

ಹಾಂ ಅಲ್ಲಿ ನಿಮಗೆ ಯಾವ ದಿನಾಂಕ ನೀವು ತೋರಿಸೋದಕ್ಕೆ ಇದು ಮಾಡ್ತೀರಾ ನಾಳೆ ಆಗ್ಬೋದಾ ನಾಳೆ ಆಗ್ಬೋದು ಆಯಿತು ನಾನು ನಾಳೆ ಡೇಟನ್ನು ಅಲ್ಲಿ ಬರೆಸ್ತೀನಿ ನಿಮಗೆ ಬೆಳಗಿನ ಅವಧಿಯಲ್ಲಾಗತ್ತಾ ಅಥವಾ ಮಧ್ಯಾಹ್ನದ ಅವಧಿಯಲ್ಲಾಗತ್ತಾ ಹೋಗಿ ಬರೋದಕ್ಕೆ ಅನುಕೂಲ ಯಾವ ಯಾವ ಅವಧಿಯಲ್ಲಿ ಆಗತ್ತೆ ಬೆಳಗಿನ ಅವಧಿಯಲ್ಲೇ ನಿಮಗೆ ಬೇಕಲ್ವಾ ಸರಿ ನಾನು ದಿನಾಂಕ ನಾಳೆ ಖಂಡಿತವಾಗಿಯೂ ನಾಳೆ ದಿನಾಂಕವೇ ನಿಮಗೆ ಅವಕಾಶ ಮಾಡಿಸಿಕೊಡ್ತೀನಿ ಸಮಯವನ್ನು ನಾನು ನಂತರದಲ್ಲಿ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ ಆಗಬಹುದಲ್ಲ ಇದರ ಬಗ್ಗೆ ಏನಾದರೂ ನಿಮಗೆ ಸಮಸ್ಯೆಗಳಿದ್ದರೆ ಏನಾದರೂ ಸೂಕ್ತ ಸಲಹೆಗಳು ಬೇಕಿದ್ದರೆ ನೀವು ಯಾವುದೇ ಟೈಮಿಗೆ ಬೇಕಾದರೂ ನನಗೆ ದೂರವಾಣಿ ಮುಖಾಂತರ ಫೋನ್ ಮಾಡಿ ಮಾತಾಡಿ ಧನ್ಯವಾದಗಳು